ನಾನು ಪ್ರತಿ ಒಂದು ಅಡಿಗೆ ಮಾಡದರಲ್ಲು ತುಂಬ ಚೆನ್ನಾಗಿ ಮಾಡ್ತೀನಿ ಅದ್ರಲ್ಲಿ ಬಂದು ತುಂಬಾ ನಮ್ಮ ನಮ್ಮನೇಲಿ ಆಗಿರಲಿ ಫ್ರೆಂಡ್ಸ್ ಗ್ರೂಪಲ್ಲಿ ಆಗಿರಲಿ ತುಂಬಾ ಇಷ್ಟಪಡೋದು ಅಂದರೆ ನಾನು ಒಂದು ಚಿಕನ್ ಗೊಜ್ಜು ಮಾಡಿ ಗೀ ರೈಸ್ ಮಾಡ್ತೀನಿ ಅದು ಮಾಡ್ಬೇಕಾದ್ರೆ ಮಾತ್ರ ಎಲ್ಲರು ಎಷ್ಟು ಇಷ್ಟಪಟ್ಟು ತಿಂತಾರೆ ತಿಂದಿದ್ದ ತಕ್ಷಣ ಕೇಳ್ತಾರೆ ಬಂದು ಏನೇನು ಮಾಡಿದೆ ಏನೇನು ಹಾಕ್ದೆ ಇಷ್ಟು ಚೆನ್ನಾಗಿ ಇಷ್ಟು ರುಚಿಯಾಗಿ ಮಾಡಿದ್ದೀಯಾ ಅಂತ ಹೇಳ್ತಾರೆ ಆವಾಗ ನನ್ನ ನಾನು ಅವರನ್ನ ಏನು ಅಂದರೆ ಫಸ್ಟ್ ಅವರು ಯಾ ಏನು ಕಮ್ಮಿ ಕಮ್ಮಿ ಅಂತು ಏನು ಆಗೇ ಇಲ್ಲ ಇಷ್ಟು ಚೆನ್ನಾಗಿ ಮಾಡೊವಂತದ್ದು ಇಷ್ಟೊಂದು ಚೆನ್ನಾಗಿ ಮಾಡ್ತೀಯಾ ನಮಗಂತು ತುಂಬಾ ಇಷ್ಟ ನಾವು ಇದು ತಿನ್ನೋಕೆ ಬಂದಿದ್ದೀವಿ ನಿಮ್ಮ ಮನೆಗೆ ಅಂತಾನೆ ಹೇಳ್ತಾರೆ ಜೋಕ್ಸ್ ಮಾಡಿ ಕಾಮಿಡಿ ಮಾಡಿ ಹೇಳ್ತಾರೆ ಇದು ಅಡಿಗೆ ನಿನ್ನ ಕೈಯಾರೆ ಈ ಗೀ ರೈಸ್ ಮತ್ತೆ ಏನೋ ಚಿಕನ್ ಗೊಜ್ಜಿದೆ ಅದು ತಿನ್ನೋಕೆ ಬಂದಿದ್ದೀವಿ ಅಂತನೆ ಜಾಸ್ತಿ ಹೇಳ್ತಾರೆ ಮತ್ತೆ ಅವರೆಲ್ಲ ಗ್ರೂಪಲ್ಲಿ ಸೇರ್ಕೊಂಡು ನನಗೆ ಕೇಳ್ಬೇಕಾದ್ರೆ ನನಗೆ ಏನೇನು ಹಾಕ್ತಿಯಾ ಅಂತ ನಾನು ಹೇಳಿಕೊಟ್ಟೆ ಅವ್ರಿಗೆ ಅದ್ರಲ್ಲಿ ಬಂದು ಫಸ್ಟು ಫಸ್ಟಿಗೆ ನಾವು ಚಿಕನ್ ಎಲ್ಲ ಕಟ್ ಮಾಡಿ ಸೈಡಲ್ಲಿ ಮಡಿಕೊಂಡಿರ್ತೀವಿ ನೆಕ್ಸ್ಟ್ ನಮಗೆ ಏನೇನೋ ಅದಕ್ಕೆ ಐಟಮ್ಸ್ ಬೇಕು ಈಗ ಟಮೆಟೋ ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಇಟ್ಟುಕೊಂಡು ನೆಕ್ಸ್ಟ್ ಮಸಾಲ ಚಿಕನ್ ಮಸಾಲ ಆಮೇಲೆ ಗರಮ್ ಮಸಾಲ ಅವು ಸ್ವಲ್ಪ ಟೇಶ್ಟಿಗೆ ಇರಲಿ ಅಂತ ಹಾಕೋಕ್ಕೆ ಮತ್ತೆ ಸಾಲ್ಟ್ ಇದೆಲ್ಲ ತೆಗ್ದು ಸೈಡಲ್ಲಿ ಮಡಿಕ್ಕೊಂಡು ಫಸ್ಟ್ ಈ ಟಮೊಟೊ ಒಳಗಡೆ ಇದನ್ನೆಲ್ಲ ಮಸಾಲ ಹಾಕ್ಕೊಂಡು ನೆಕ್ಸ್ಟು ಈ ಒಗ್ರಣೆ ಹಾಕಬೇಕು ಎಣ್ಣೆ ಎಣ್ಣೆ ಹಾಕಿ ಅದರಲ್ಲಿ ಏನು ಹಾಕ್ಬೇಕು ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಾದಮೇಲೆ ಅದನ್ನು ತುಂಬ ಡ್ರೈ ಮಾಡಬೇಕು ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಶ್ಟ್ ಇರುತ್ತೆ ಅದನ್ನು ಹಾಕ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಚು ಸ್ವಲ್ಪ ಡ್ರೈ ಸ್ವಲ್ಪ ಅದು ಬೇಯೋಗಂಟ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಮ್ಮ ಏನು ಟಮೊಟೊ ಕಟ್ ಮಾಡ್ಕೊಂಡಿರ್ತೀವಿ ಮಸಾಲ ಹಾಕೊಂಡಿರ್ತಿವಿ ಅದನ್ನ ತೆಗ್ದ್ ಅದರೊಳ್ಗಡೆ ಹಾಕಿ ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿಸ್ಬೇಕು ಮತ್ತೆ ಅದು ಸ್ವಲ್ಪ ಅದರಲ್ಲಿ ಬೇಯಬೇಕು ಟಮೊಟೊ ಬೇಯಬೇಕು ಟಮೊಟೊ ಬೆಂದಾದಮೇಲೆ ನೆಕ್ಸ್ಟ್ ನಮ್ದು ಏನು ಚಿಕನ್ ಇರುತ್ತೆ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನ ತೆಗ್ದ್ ಒಳಗಡೆ ಹಾಕಬೇಕಾಗುತ್ತೆ ಅದು ಹಾಕದ್ಮೇಲೆ ಅದನ್ನು ಮಿಕ್ಸ್ ಮಾಡಿ ಅದು ಗೊಜ್ಜು ಥರ ಮಾಡೋದರಿಂದ ನಾವು ಅದನ್ನು ಪ್ಲೇಟ್ ಮುಚ್ಚೋದು ಬೇಡ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋಕೆ ಬಿಡಬೇಕು ಅದು ಬೆಂದು ಘಮ ಘಮ ಸ್ಮೆಲ್ ಬರುತ್ತೆ ಇನ್ನು ಐಟಮ್ಸ್ ತುಂಬ ಹಾಕಬೇಕು ಅದೆಲ್ಲ ನನ್ನ ಫ್ರೆಂಡ್ಸಿಗೆ ವಿವರಣೆ ಮಾಡಿ ಮಾಡಿ ಅವ್ರಿಗೆಲ್ಲ ತುಂಬ ಖುಷಿಯಾಯಿತು ಅದು ಅಡಿಗೆ ತಿಂದು ಯಾವಾಗಲು ಅಷ್ಟೆ ಎನಿ ಟೈಮ್ ಒಂದೇ ಥರ ಟೇಶ್ಟ್ ಮಾಡ್ತಿಯಾ ಅಷ್ಟು ಚೆನ್ನಾಗಿ ಚೇಂಜೆ ಆಗಲ್ಲ ಆ ಟೇಶ್ಟು ಅಂತಹೇಳಿ ತುಂಬಾ ನನಗೆ ಹೇಳ್ಬೇಕಾರೆ ನಾ ಅವ್ರಿಗೆ ಹೇಳ್ಕೊಟ್ಟೆ ಈ ಥರ ಎಲ್ಲ ಮಾಡಬೇಕು ಅಂತ ಅದ್ರಲ್ಲಿ ಅದನ್ನೆಲ್ಲ ಕೇಳಿದ್ರು ಮತ್ತೆ ಇನ್ನೊಂದುಸರಿ ಇನ್ನೊಂದುಸರಿ ಅಂತ ಹೇಳಿ ತುಂಬ ಚೆನ್ನಾಗಿ ತಿಂದರು ನಮ್ಮನೆಯವ್ರು ನಮ್ಮ ಅಪ್ಪ ಅಮ್ಮ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ತುಂಬಾ ಇಷ್ಟಪಡ್ತಾರೆ ನಾನೊಂದು ಅಡ ಅದು ಅಡಿಗೆ ಮಾಡೋದರಲ್ಲಿ ತುಂಬ ಇಷ್ಟಪಡ್ತಾರೆ ಇನ್ನು ಬೇರೆ ಬೇರೆ ಥರ ಅಡ್ಗೆಗಳನ್ನು ಕೂಡ ಚೆನ್ನಾಗಿ ಮಾಡ್ತೀನಿ ಅದೆಲ್ಲ ಕೇಳ್ತಾರೆ ಮತ್ತೆ ಅದೆಲ್ಲ ಕೇಳಿ ಹೇಗಾಗಿದೆ ಅಂತೆಲ್ಲ ಕೇಳಿ ನೆಕ್ಸ್ಟ್ ಬಂದು ಯಾವ್ಯಾವ ಥರ ಹಾಕ್ಬೇಕು ಯಾವ್ಯಾವ ಥರ ಅದನ್ನು ಮಾಡಬೇಕು ವಿಧಾನಗಳ್ನೆಲ್ಲ ನಾವು ಫ್ರೆಂಡ್ಸಿಗೆ ಆಗಿರಲಿ ಈ ಥರ ಎಲ್ಲ ತಿಳಿಸ್ಕೊಟ್ಟೆ ಅವರು ತುಂಬಾ ಖುಷಿಪಟ್ಟರು ಮತ್ತೆ ಇನ್ನು ಈ ಥರ ಬೇರೆ ಬೇರೆ ಅಡ್ಗೆಗಳ ಬಗ್ಗೆ ನಮ್ಗೆ ಹೇಳಿಕೊಡ್ತಾ ಇರು ಅಂತೆಲ್ಲ ಹೇಳಿದರು ತುಂಬಾ ಖುಷಿಯಾಯಿತು ಅಂತ ಕೂಡ ಹೇಳಿದರು